ಭಾರತದಲ್ಲಿ ದುಡ್ಡಿದ್ದರಷ್ಟೇ ಚಿಕಿತ್ಸೆ ದೊರೆಯುತ್ತದೆ ಬಾಯಿಮಾತಿಗೆ ಗೋರ್ಮೆಂಟ್ ಹಾಸ್ಪಿಟಲ್ಗಳು ಇದೆ ಅಂತ ಹೇಳ್ತಾರೆ ಆದರೆ ಅಲ್ಲಿ ಕೂಡ ದುಡ್ಡಿದ್ರೇ ಎಲ್ಲ ಆಗೋದು ಜಾಸ್ತಿ ಬಡವರು ಜನರಿಗೆ ಆದಷ್ಟು ಮೆಡಿಸಿನ್ಸ್ ಅಥವಾ ಮಾತ್ರೆಗಳು ಔಷಧಿಗಳ್ನ ತಗೊಳ್ಳೋಕ್ಕೆ ಆಗದೆ ಎಷ್ಟೋ ಜನ ಪ್ರಾಣ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಇನ್ನೂ ಡೆವಲಪ್ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಆದರೆ ಬೇರೆ ದೇಶಕ್ಕೆ ಹೋಲಿಸಿದರೆ ನಮ್ಮ ಭಾರತ ವಿದ್ಯಾನ ವಿದ್ಯೆ ಅಥವಾ ಆಸ್ಪತ್ರೆ ವಿಚಾರದಲ್ಲಿ ಮುಂದಿದೆ